ಸರ್ ನಮಸ್ತೆ ಸರ್ ಸರ್ ಹೋದ್ಸಲ ಹದಿನೈದು ದಿನ ಹಿಂದುಗಡೆ ಹಾಂ ಸರ್ ಸರ್ ಸೆಪ್ಟೆಂಬರು ಹಾಂ ಸರ್ ಸೆಪ್ಟೆಂಬರ್ ಇಪ್ಪತ್ತ ಮೂರನೇ ತಾರೀಕು ಹೌದು ಸರ್ ನಿಮ್ಮ ಕಂಪ್ನಿ ಕ್ಯಾಬಲ್ಲಿ ಬುಕ್ ಮಾಡಿದ್ವಲ್ಲ ಸರ್ ಮುನಿ ವೆಂಕಟಪ್ಪ ಅಂತೇಳ್ಬಿಟ್ಟು ಎಯ್ಟ್ ಟೂ ಡಬ್ಬಲ್ ಸೆವನ್ ಫೈವ್ ಸೆವನ್ ಫೈವ್ ಸಿಕ್ಸ್ ಥ್ರೀ ಸಿಕ್ಸ್ ಈ ನಂಬರಿಂದ ಬುಕ್ ಮಾಡಿದ್ವಲ್ಲ ಸರ್ ಸರ್ ಬಂದಿತ್ತು ಸರ್ ಆ ಕಾರು ಡ್ರೈವರು ಅಷ್ಟೆ ಕಾರು ನಂಗೆ ತುಂಬ ಕಂಫರ್ಟೇಬಲ್ ಆಗಿದೆ ತುಂಬ ಚೆನ್ನಾಗಿದೆ ನನಗದೇ ಕಾರ್ ಬೇಕು ಸರ್ ಅದೇ ಡ್ರೈವರು ಅದೇ ಕಾರನ್ನ ಮತ್ತೊಮ್ಮೆ ನೀವು ನಮಗೆ ಕಳ್ಸಿ ಕೊಡೋಕಾಗುತ್ತಾ ಸರ್ ಒನ್ ಡೆ ಟ್ರಿಪ್ ಸರ್ ಸರ್ ನೋಡಿ ಸರ್ ನಮ್ಗೆ ಅವ್ರು ಬೇಕು ಏಕಂದರೆ ಹಾಂ ಸರ್ ಅವ್ರಿಗೂ ನಮಗೂ ತುಂಬ ಅಜ್ಜೆಷ್ಟಾಗಿದೆ ಸರ್ ಕಾರು ನೀವು ನಮಗೆ ಒನ್ ಒನ್ ಒನ್ ದಿನ ಬಾಡಿಗೆ ಲೆಕ್ಕದಲ್ಲಿ ಕೊಡ್ತೀರಾ ಇಲ್ಲ ಕಿಲೋಮೀಟರ್ ಲೆಕ್ಕದಲ್ಲೇ ಕೊಡ್ತೀರಾ ಸರ್ ಸರ್ ಹೋದ್ಸಲ ನೀವು ನನಗೆ ಕಿಲೋಮೀಟರ್ ಲೆಕ್ಕದಲ್ಲೇ ಕೊಟ್ಟಿದ್ದಿರಿ ಸರ್ ಹದಿನೈದು ದಿನ ಹಿಂದುಗಡೆ ಹೌದಾ ಸರ್ ಹೌದು ಸರ್ ಸರ್ ನೀವು ನನ್ಗೆ ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಇಲ್ಲ ಒಂದಿನ ಬಾಡಿಗೆ ಆದರೂ ಪರವಾಗಿಲ್ಲ ಸರ್ ನಂಗವರು ಸರ್ ಡ್ರೈವರ್ ಅವರೇ ಬೇಕು ಸರ್ ನೀವು ನೀವು ಮ್ಯಾನೇಜರಾ ಹಾಂ ಸರ್ ಸರ್ ಸರಿ ಸರ್ ಸರ್ ನಿಮ್ಮ ಕಸ್ಟಮರು ನಂಬರ್ ಕೊಡಿ ನಿಮ್ಮ ಕಸ್ಟಮರ್ಗೆ ಇದು ಹಾಂ ಕೇರ್ಗೆ ಫೋನ್ ಮಾಡ್ತೀನಿ ಹಾಂ ಆ ಕ್ಯಾಬು ಬುಕ್ ನಾನೇ ಇದು ಬುಕ್ಕು ಮಾಡ್ಕೊತೀನಿ ಸರ್ ಸರ್ ಅಂದರೆ ನನಗೆ ಈ ಈ ತಿಂಗಳು ಹದಿನೈದನೇ ತಾರೀಕು ಬೇಕು ಸರ್ ಹದಿನೈದನೇ ತಾರೀಕು ಹಾಂ ಸರ್ ಈ ತಿಂಗಳ ನನ್ಗೆ ಹದಿನೈದನೇ ತಾರೀಕು ಬೇಕು ಟ್ರಿಪ್ ಹೋಗೋಣ ಅಂತ ನಮಗೆ ಅದೇ ಡ್ರೈವರು ಅದೇ ಕಾರ್ ಬೇಕು ಸರ್ ಹಾಂ ಸರ್ ಇಲ್ಲ ನೀವು ನಿಮ್ಮ ಕಸ್ಟಮರ್ಗೆ ಕಸ್ಟಮರ್ಗೆ ನೀವು ಕಾನ್ಫರೆನ್ಸ್ ಹಾಕಿ ಕಸ್ಟಮರ್ ಕೇರಲ್ಲಿ ಆಫೀಸಲ್ಲಿ ಇರುತ್ತಲ್ವ ಅವರು ನಾನು ಅವರ ಜೊತೆ ನಾನೂ ಮಾತಾಡ್ತೀನಿ ಇಲ್ಲ ನೀವು ಮಾತಾಡಿದ್ರು ಪರವಾಗಿಲ್ಲ ಯಾಕಂದರೆ ನನ್ಗೆ ಆ ಡ್ರೈವರ್ ಕಾರೇ ನಮ್ಗೆ ಬೇಕು ನಾನು ಈಗಲೇ ಬುಕ್ ಮಾಡ್ತೀನಿ ಸರ್ ಹೌದು ಸರ್ ಎ ನನಗೂ ಆ ಕಾರ್ ಡ್ರೈವರ್ಗೂ ಅವಿನಾಭಾವ ಸಂಬಂಧ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾನು ಹೇಳಿದ್ದಕ್ಕೆಲ್ಲ ಪರ್ಫೆಕ್ಟಾಗಿ ತೋರಿಸ್ತಾರೆ ಪರವಾಗಿಲ್ಲ ಸರ್ ನೀವು ಒಳ್ಳೆಯ ಡ್ರೈವರನ್ನ ಇಟ್ಕೊಂಡಿದ್ದೀರ ಕಂಪ್ನಿನಲ್ಲಿ ಹ್ಞೂ ಗುಡ್ ಪರ್ಸನ್ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹೇಗೆ ನಡ್ಕೊಬೇಕು ಒಬ್ಬ ಹಾಂ ಹೌದು ಸರ್ ಹಾಂ ಸರ್ ಸರ್ ಫೀಡ್ಬ್ಯಾಕು ಕೊಟ್ಟಿದ್ದೀವಿ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹಾಂ ಸರಿ ಸರ್ ಕನೆಕ್ಟ್ ಮಾಡಿ ಸರ್ ನಾನೂ ಮಾತಾಡ್ತೀನಿ ಆಂ ನಮಸ್ತೆ ಮೇಡಮ್ ಆಂ ಮೇಡಮ್ ಇವಾಗ ಮ್ಯಾನೇಜ್ ಸಾಹೇಬರು ಹೇಳಿದರಲ್ಲ ಅವರು ಆಂ ಕಾರ್ತಿಕ್ ಅಂತೇಳ್ಬಿಟ್ಟು ಬಂದಿದ್ದರಲ್ಲ ಮೇಡಮ್ ಇಪ್ಪತ್ತಮೂರನೇ ತಾರೀಕು ಕೋಲಾರಿಗೆ ಕ್ಯಾಬ್ ಡ್ರೈವರು ಆಂ ಮೇಡಮ್ ಮೇಡಮ್ ಅವರದು ಬುಕ್ಕಿಂಗ್ ಯಾರಾದರೂ ಇದೆಯಾ ಇಲ್ಲಾ ಖಾಲಿ ಇದೆಯಾ ನೋಡಿ ಮೇಡಮ್ಮು ಅಕ್ಟೋಬರ್ ಹದಿನೈದು ಈ ತಿಂಗಳ ಹದಿನೈದು ತಾರೀಕು ಹೌದಾ ಬೇರೆ ಕಡೆ ಬುಕ್ ಆಗಿದೆಯಾ ಮೇಡಮ್ ಇಲ್ಲ ಆ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು ನನ್ಗೆ ಅವ್ರನ್ನ ಕೋಲಾರಿಗ್ ಕಳ್ಸ್ಕೊಡ್ಬೇಕು ಮೇಡಮ್ ನೀವು ಇಲ್ಲ ಮೇಡಮ್ ಅವ್ರು ಬೇರೆಯವ್ರನ್ನ ಕಳಿಸಿ ನನಗೆ ಅವರೇ ಬೇಕು ಅದೇ ಕಾರ್ ಬೇಕು ಮೇಡಮ್ ನಿಮ್ಮ ಮ್ಯಾನೇಜರ್ ಸಾಹೇಬರ ಹತ್ರ ಹೇಳಿದೀನಿ ನೋಡಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಹೇಳಿ ಸರ್ ಹೇಳ್ಬಿಟ್ಟು ಕಳಿಸಿಕೊಡಿ ಸರ್ ಪ್ಲೀಸ್ ಸರ್ ಏನೋ ನಿಮ್ಮ ಕಸ್ಟಮರು ಸರಿ ಸರ್ ಥ್ಯಾಂಕ್ ಯೂ ಸರ್ ಥ್ಯಾಂಕ್ ಯೂ ಸೊ ಮಚ್ ಸರ್ ಓಕೆ ಸರ್ ಸರ್ ಇವಾಗ ಅಡ್ವಾನ್ಸು ಪೇ ಮಾಡಿಬಿಡ್ತೀನಿ ಸರ್ ಒಂದೆರಡು ಸಾವಿರ ಮಾಡಿರ್ತೀನಿ ಮಿಕ್ಕಿದ್ದು ಮತ್ತೆ ಕೊಡ್ತೀನಿ ಸರ್ ಥ್ಯಾಂಕ್ ಯೂ ಸರ್ ಥ್ಯಾಂಕ್ ಯೂ ಸೊ ಮಚ್ ಓಕೆ ಸರ್ ಬಾಯ್ ಸರ್